ಇತ್ತೀಚಿನ ದಿನಗಳಲ್ಲಿ ಡ್ರಾಯಿಂಗ್ ಎಂಬುದು ಒಂದು ಉತ್ತಮವಾದ ಕಲೆಯಾಗಿದೆ ಕೌಶಲ್ಯವಾಗಿದೆ ಇದನ್ನು ಕಲಿತವನಿಗೆ ತಮ್ಮದೇ ಆದ ಪ್ರಾಶಸ್ತ್ಯವನ್ನ ಪ್ರೋತ್ಸಾಹವನ್ನು ಕೊಡಲು ಹಲವಾರು ಯೋಜನೆಗಳು ಸಹ ಇವೆ ಅದರಂತೆಯೇ ಇನ್ನು ಕೆಲವು ಕ್ಷೇತ್ರದಲ್ಲಿ ನಾವು ಡ್ರಾಯಿಂಗ್ ಕಲಿತುಕೊಂಡು ಹೋದರೆ ಅಲ್ಲಿ ಅವರಿಗೆ ಹಲವಾರು ಅವಕಾಶಗಳು ಸಹ ಸಿಗುತ್ತವೆ ಡ್ರಾಯಿಂಗ್ ಎಂಬುವುದು ಒಂದು ಕಲೆಯಾಗಿದ್ದು ಅದನ್ನು ಪ್ರತಿಯೊಬ್ಬರೂ ಕಲಿಯಬಹುದು ಆದರೆ ಇಲ್ಲಿ ಡ್ರಾಯಿಂಗ್ ಎಂಬುವುದನ್ನು ಕಲಿಯಬೇಕಾದರೆ ಕೆಲವು ನಿಯಮ ನೀತಿಗಳನ್ನು ಕಲಿಯಬೇಕಾಗುತ್ತೆ ಅದರ ಜೊತೆಗೆ ಈಗಿನ ಕಾಲದಲ್ಲಿ ಅದರ ಸ್ಟೇಷನರಿ ಸಹ ಸಿಗೋದು ತುಂಬ ಕಷ್ಟ ಅವು ಎಲ್ಲಿ ಸಿಗುತ್ತವೆಯೋ ಅಲ್ಲಿ ನಾವು ವಿಚಾರಿಸಿ ಅದರ ಬಗ್ಗೆ ಕೆಲವು ಸಲಹೆ ಸೂಚನೆಗಳನ್ನು ಸಂಬಂಧಪಟ್ಟ ಡ್ರಾಯಿಂಗ್ ಶಿಕ್ಷಕರನ್ನು ಭೇಟಿಯಾಗಿ ಅದರ ಬಗ್ಗೆ ತಿಳಿದುಕೊಳ್ಳುವುದು ಉತ್ತಮವಾಗಿರುತ್ತದೆ ಇದರ ಜೊತೆಗೆ ಕೆಲವು ಕೌಶಲ್ಯಗಳನ್ನು ಅವರು ನಮಗೆ ತಿಳಿಸಿಕೊಡುತ್ತಾರೆ ಯಾವ ರೀತಿ ಡ್ರಾಯಿಂಗ್ ಅನ್ನು ಮಾಡಬಹುದು ಅದಕ್ಕೆ ಯಾವುದೇ ರೀತಿ ಬಣ್ಣವನ್ನು ಹಚ್ಚಬಹುದು ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕೌಶಲ್ಯ ಬೇಕಾಗುತ್ತದೆ ತರಬೇತಿ ಎಷ್ಟು ದಿನ ನಾವು ತೆಗೆದುಕೊಳ್ಳಬೇಕಾಗುತ್ತೆ ಅವೆಲ್ಲ ನಾವು ಈಸಿ ಆಗಿ ಕಲಿಯಬಹುದಾಗುತ್ತೆ ಇದೆಲ್ಲ ನಾವು ಕಲಿತ್ಕೊಂಡ್ರೆ ಮುಂದೆ ನಮಗೆ ಡ್ರಾಯಿಂಗ್ ಅನ್ನೋದು ಸುಲಭವಾಗುತ್ತೆ ನಾವು ಬೇರೆಯವರಿಗೆ ಹೇಳಿಕೊಡಲು ನಾವು ಅವ್ರಿಗೂ ಸಹ ಪ್ರೇರಣೆಯನ್ನು ಕೊಡಬಹುದಾಗುತ್ತೆ ಇದು ಡ್ರಾಯಿಂಗ್ ಬಗ್ಗೆ ಇರುವ ನನ್ನ ಸಲಹೆಗಳು